ಪ್ರಯಾಣದ ಉದ್ದೇಶ ಅಂತ ಹೇಳಿದರೆ ಒಂದು ಈಗ ನಾವು ಈಗಿನ ಒಂದು ಮಕ್ಕಳಲ್ಲಿ ಆಗಿರ್ಬೋದು ದೊಡ್ಡವರಲ್ಲಿ ಕೂಡ ಆಗಿರ್ಬೋದು ತಲೆಯಲ್ಲಿ ಎಂಥ ಬಂದಿದೆ ಅಂದರೆ ಒಂದು ಕೆಲಸ ಕೆಲಸ ಮಾಡಬೇಕು ನಾವು ಒಂದು ವಾರಾವಿಡೀ ತಿಂಗಳಿಡೀ ವರ್ಷವಿಡೀ ನಾವು ದುಡಿತೇವೆ ಹೊಟ್ಟೆಗೋಸ್ಕರ ನಾವು ದುಡಿತೇವೆ ಒಂದು ಮೇ ನನ್ನದು ಮೊದಲ ಉದ್ದೇಶ ಏನೆಂದರೆ ಒಂದು ನನಗೆ ಒಂದು ಕಾಲ ಸಿಗ್ತದೆ ಒಂದೀಗ ಫ್ಯಾಮಿಲಿ ಜೊತೆಗೆ ಒಂದು ಟ್ರಿಪ್ಪಿಗೆ ಹೋಗೋದು ಇಲ್ಲಾದರೆ ಒಂದು ಸ್ನೇಹಿರ ಜೊತೆ ಟ್ರಿಪ್ಪಿಗೆ ಹೋಗೋದು ಆ ಕೆಲಸದ ಒತ್ತಡ ಇರೋದಿಲ್ಲ ಕೆಲಸದ ಒತ್ತಡ ತುಂಬ ಇರ್ತದೆ ಕೆಲವು ಸರತಿ ದಿನ ಇಡೀ ಕೆಲಸ ಇರ್ತದೆ ಮನೆಗೆ ಬಂದು ಮತ್ತು ಕೆಲಸ ಇರ್ತದೆ ಮಕ್ಕಳ ಕೆಲಸ ಇರ್ತದೆ ಮನೆಯವರ ಕೆಲಸ ಅಡುಗೆ ಕೆಲಸ ಅದು ಇದು ತುಂಬ ಕೆಲಸ ಇರುವಾಗ ಈಗ ನಾವು ಒಂದು ಪ್ರಯಾಣ ಬೆಳೆಸ್ತೇವೆ ಅಂತ ಒಂದು ಎಣಿಸಿಕೊಳ್ಳಿ ಪ್ರಯಾಣ ಬೆಳೆಸುವಾಗ ಆ ಕೆಲಸದ ಒತ್ತಡ ಏನೂ ಇರೋದಿಲ್ಲ ತಲೆ ತುಂಬ ಏನು ರಿಫ್ರೆಶ್ ಆಗ್ತೇವೆ ನಮ್ಮ ಮೈಂಡ್ ತುಂಬ ರಿಫ್ರೆಶ್ ಆಗ್ತದೆ ನಮ್ಮ ತಲೆ ಒಂದು ಪ್ರಯಾಣಕ್ಕೆ ಹೋಗಿ ನಾವು ಬಂದು ಅದು ನಮ್ಮ ನನ್ನ ಮುಖ್ಯ ಉದ್ದೇಶವೇ ಅದು ಯಾವುದು ಕೆಲಸದ ಒತ್ತಡ ಸ್ವಲ್ಪ ಕಮ್ಮಿಯಾಗ್ತದೆ ಮನಸ್ಸು ಸ್ವಲ್ಪ ಭಾರ ಭಾರ ಇದ್ದದ್ದು ಮನಸು ಸ್ವಲ್ಪ ಹಗುರಾಗ್ತದೆ ಹೋಗುವಾಗ ನಾನು ಯಾವಾಗಲೂ ಪ್ರಯಾಣಿಸುತ್ತೇನೆ ಏನು ಇಲ್ಲಾಂದ್ರೆ ನನಗೆ ನಾನು ನಾನು ರಜೆಯಲ್ಲಿರುವಾಗ ಎಲ್ಲಿಯಾದರೂ ಹೋಗ್ತೇನೆ ಮನೆಯಲ್ಲಿ ಕೂತ್ಕೊಳ್ಳೋದಿಲ್ಲ ಕೆಲಸದ ಒತ್ತಡ ತುಂಬ ಇರ್ತದೆ ನನಗಂತೂ ನಾನು ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು ರೋಗಿಗಳ ಒತ್ತಡ ಅಲ್ಲಿ ವೈದ್ಯರ ಒತ್ತಡ ನರ್ಸ್ನ ಒತ್ತಡ ಎಲ್ಲಾ ಕೆಲ್ಸದವರ ಒತ್ತಡ ಎಲ್ಲ ತುಂಬ ಇರ್ತದೆ ನಾನು ರಜೆಯಲ್ಲಿ ಇದ್ದರೆ ಎಲ್ಲಿಯಾದರೂ ಒಂದು ಹೋಗಿ ನಾನು ಪ್ರಯಾಣ ಬೆಳೆಸೇ ಬೆಳೆಸ್ತೀನಿ ಮನೆಯಲ್ಲಿ ನಾನು ಕೂತ್ಕೊಳ್ಳೋದಿಲ್ಲ ಮನೆಯಲ್ಲಿ ಕೂತ್ಕೊಳ್ಳೋದು ತುಂಬ ಕಮ್ಮಿ ನನ್ನ ಮುಖ್ಯ ಉದ್ದೇಶವೇ ಒಂದು ಒತ್ತಡ ಹೋಗಬೇಕು ಅಂತ ಈಗ ನಾನು ಬೇರೆಯವರಿಗೆ ಕೂಡ ಅದೇ ನಾನು ಸಲಹೆ ಕೊಡ್ತೇನೆ ತುಂಬ ಕೆಲಸದ ಒತ್ತಡ ಇದ್ದವರು ಎಲ್ಲಿಯಾದರೂ ಒಂದು ಹೋಗಿ ಪ್ರಯಾಣ ಮಾಡಿ ಬನ್ನಿ ನಿಮ್ಮ ಒತ್ತಡ ಎಲ್ಲ ಕಮ್ಮಿ ಆಗ್ತದೆ ನಿಮಗೆ ಒಂದು ಒಳ್ಳೆ ರಿಫ್ರೆಶ್ ಸಿಗ್ತದೆ ನಿಮ್ಮ ಮೈಂಡಿಗೆ ತುಂಬ ಒಳ್ಳೆದಾಗ್ತದೆ ಪ್ರಯಾಣದಿಂದ